ಸಮೀಪದಲ್ಲಿರುವ ಕಾಲೇಜುಗಳಲ್ಲಿ ಯಾವ್ಯಾವ ಕೋರ್ಸುಗಳಿದೆ ಅಂತ ಕೇಳಿದ್ದೀರಾ ಕೆಲವೊಂದು ಕಡೆ ಸಮೀಪದಲ್ಲಿ ಕಾಲೇಜುಗಳು ಇವೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಹೇಳಬೇಕು ಅಂದರೆ ಕೆಲವೊಂದು ಹಳ್ಳಿಗಳು ಕಳೇ ಹಳ್ಳಿ ಕಡೆಯಿಂದ ಓದಬೇಕು ಅಂಥೇಳಿದ್ರೆ ಕೆಲವರು ಸುಮಾರು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಬಂದು ಹೋಗ್ತಾಯಿದ್ದಾರೆ ಸೊ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ರೀತಿಯಂತಹ ಅವ್ರಿಗೆ ಒಂದು ಸೌಲಭ್ಯಗಳು ಕೂಡ ಸಿಗ್ತಾಯಿಲ್ಲ ಸೋ ಏಕೆಂದ್ರೆ ಸಮೀಪದಲ್ಲಿ ಕಾಲೇಜುಗಳೆಂದ್ರೆ ಇರೋರ ಅಲ್ಲಿ ಹತ್ರ ಇರೋರಾದರೆ ಹೋಗ್ತಾರೆ ಮತ್ತೆ ಎಜುಕೇಷನ್ ಮಾಡ್ಕೊಂಡು ಬರ್ತಾರೆ ಬಟ್ ದೂರ ದೂರ ಇರೋ ಕಾಲೇಜುಗಳಿಗೆ ಮಕ್ಕಳು ಹೋಗಿ ಬರೋದಕ್ಕೇನೆ ತುಂಬ ಕಷ್ಟ ಆಗುತ್ತೆ ಆ ಒಂದು ಸಿಚುವೇಷನಲ್ಲಿ ಅವ್ರೇನು ಮಾಡ್ತಾರೆ ಹೋಗಿ ಬಂದು ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಉಳ್ಕೊಳ್ಳೋ ಹಾಗಿದ್ದರೆ ಬೇರೆ ಕಡೆ ಏನ್ಮಾಡ್ತಾರೆ ಅವ್ರು ಟ್ರಾನ್ಸ್ಫರ್ ಆಗೋಗ್ತಾರೆ ಬೇರೆ ಕಡೆ ಎಲ್ಲಾದರೂ ಹಾಸ್ಟೆಲ್ಸಲ್ಲಿ ಉಳ್ಕೊಂಡು ಮಕ್ಕಳು ಓದ್ತಾಯಿದ್ದಾರೆ ತುಂಬ ಜನ ಹಾಂ ಹತ್ತಿರ ಯಾವುದೇ ರೀತಿ ಆಗಿರುವಂತಹ ಒಂದು ಕೋಚಿಂಗ್ ಕೂಡ ಅವ್ರಿಗೆ ನ್ಯಾಯ ನೀಟಾಗಿ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಸಿ ಇವಾಗ ಕೆಲವೊಂದು ಊರುಗಳಲ್ಲಿ ಕೆಲ್ವೊಂದು ಸಿಟಿಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲೇ ಕಾಲೇಜಸ್ಸಿರುತ್ತೆ ಅಲ್ಲೇ ಟ್ಯೂಷನ್ಸ್ ಇರುತ್ತೆ ಅವ್ರ್ಗೆ ಯಾವುದೇ ರೀತಿಯ ಬರ್ಡನ್ ಅಂತ ಅನ್ಸಲ್ಲ ಬಟ್ ಹಳ್ಳಿ ಕಡೆಯಿಂದ ಹೋಗುವಂತಹ ಮಕ್ಳಿಗೆ ಅವರು ಒಂದು ಮೂವತ್ತು ಒಂದು ನಲವತ್ತು ಕಿಲೋಮೀಟ್ರ್ ದೂರ ಏನ್ಮಾಡ್ತಾರೆ ಅವರು ಹೋಗ್ತಾರೆ ನೂರಾ ನಲ್ವತ್ತು ಕಿಲೋಮೀಟ್ರ್ ದೂರ ಹೋದಾಗ ಅವು ಹೋಗಿ ಬರೋದಕ್ಕೂ ಅವ್ರಿಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ಲಾಗುತ್ತೆ ಸೋ ಟ್ರಾವೆಲಲ್ಲೇ ಅವ್ರಿಗೆ ಒಂದು ಫೋರ್ ಅವರ್ಸ್ ಹೋಗುತ್ತೆ ಅವ್ರಿಗೆ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆದಾಗ ಬತ್ ಅವ್ರಿಗೆ ಓದೋದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಟ್ರಾವೆಲಿಂಗ್ ತುಂಬನೇ ಕಷ್ಟ ಆಗುತ್ತೆ ಸೊ ಅಲ್ಲಿ ಅವರು ಸಮೀಪದಲ್ಲಿರುವಂತಹ ಕಾಲೇಜುಗಳಲ್ಲಿ ಒಂದು ಅಫಿಶಿಯಲ್ ಕೋರ್ಸ್ಗಳು ಯಾವುವು ಇರೋದಿಲ್ಲ ಕಾಮನ್ನಾಗಿ ಕಾಮರ್ಸಿರುತ್ತೆ ಕಾಮರ್ಸ್ ಮಾಡ್ಕೊಳ್ಬೋದು ಇಲ್ಲ ಹಾರ್ಟ್ಸ್ ಮಾಡ್ಕೊಳ್ಬೋದು ಸೈನ್ಸ್ ತೀರಾ ಕಡಿಮೆ ಇರುತ್ತೆ ಅಲ್ಲಿ ಅಲ್ಲಿ ಇರೋಂತಹ ಕಾಲೇಜುಗಳಲ್ಲಿ ತದನಂತರ ದೂರ ಆದ ದೂರ ಆದ್ಮೇಲೆ ಏನಾಗುತ್ತೆ ದೂರ ಆದ್ಮೇಲೆ ಹಾಂ ದೂರ ಸ್ವಲ್ಪ ದೂರ ಬೇರೆ ಕಡೆ ಹೋದಾಗ ಅಲ್ಲಿ ಒಂದು ಪ್ರೊಫೆಷ್ನಲ್ ಕೋರ್ಸ್ ಅನ್ನೋದು ಇರುತ್ತೆ ಅವರು ಹೆಚ್ಚು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪ್ರೊಫೆಷ್ನಲ್ ಕೋರ್ಸ್ ಅನ್ನೋದನ್ನು ಕೂಡ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಕಾಲೇಜುಗಳಲ್ಲಿ ಸೋ ಅದು ಪ್ರೊಫೆಷ್ನಲ್ ಕೋರ್ಸ್ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸೋ ಆ ರೀತಿ ಅನ್ನೋದು ಕೂಡ ನಾವು ಹೇಳ್ಬೋದು ಪ್ರೊಫೆಶ್ನಲ್ ಕೋರ್ಸ್ ಅನ್ನೋದು ಆಯ್ಕೆ ಮಾಡ್ಕೊಂಡಾಗ ಒಂದೂ ಎಜುಕೇಷನ್ಗೆ ಹೆಚ್ಚಾದ ಫಲವತ್ತತೆಯನ್ನು ಕೂಡ ನಾವು ಕೊಡ್ಬೇಕಾಗುತ್ತೆ